ನಮ್ಮ ಹಳ್ಳಿಗಳಲ್ಲೂ ವಿವಾಹಗಳನ್ನು ಮೊದಲು ಮನೆಯವರೇ ಒಪ್ಪೋದು ಅತಿ ಹೆಚ್ಚು ಈಗ ಹಾಂ ಕಾಲ ಬದಲಾಗೋಗಿದೆ ಪ್ರೀತಿ ಪ್ರೇಮ ಅನ್ಕಾ ಮಾಡಿಕೊಂಡು ಅವ್ರೇನ ಮಾಡ್ಕೊಡ್ತಾರೆ ಆದರೆ ಹಳ್ಳಿ ಸೈಡ್ ಅದು ಸಿಟಿ ಸೈಡಲ್ಲಿರ್ಬೋದು ಆದರೆ ಹಳ್ಳಿ ಸೈಡ್ ಅತಿ ಹೆಚ್ಚು ಹೆಣ್ಮಕ್ಕಳನ್ನ ಜಾಸ್ತಿ ಓದಿಸೋದೆ ಇಲ್ಲ ಜಾಸ್ತಿ ಬೇನೆ ಮಾಡೋದಿಲ್ಲ ಅವ್ರ ಏಜ್ ಬಂತಾ ಓ ಮದುವೆ ಮಾಡಿಬಿಡ್ಬೇಕು ನಮ್ಮ ಹೆಣ್ಮಕ್ಕಳಿದ್ದಾರೆ ನಮ್ಮ ನಮ್ಮನೇಲಿ ಹೆಣ್ಮಕ್ಳಿದ್ದಾರೆ ನಮಗೆ ಮಾನ ಮರ್ಯಾದೆ ಮುಖ್ಯ ನಮ್ಮ ಮಾನ ಮರ್ಯಾದೆ ಉಳಿದ್ರೆ ತಾನೆ ಮಕ್ಕಳು ಮಕ್ಳು ಮರಿಯೆಲ್ಲ ಉಳ್ಸಿದ್ರೆ ತಾನೆ ಅಂದ್ಬಿಟ್ಟು ಅವ್ರೇನು ಮಾಡ್ತಾರೆ ಓದಲಿಕ್ಕೆ ಅವ್ರಿಗೆ ದಾರಿನೇ ಕೊಡಲ್ಲ ಗಂಡು ಮಕ್ಕಳಾದ್ರೆ ಇದ್ಬಿಡೋರು ನಮ್ಮ ಕಂಡಂತೆ ಆಗ್ಬಾರ್ದು ನಮ್ಮ ರೀತಿ ಆಗ್ಬಾರ್ದು ನಾವು ದುಡಿತಾ ಇದ್ದೀವಲ್ಲ ಒಬ್ರ ಕೈ ಕೆಳಗೆ ಆ ಥರ ದುಡಿಬಾರದು ಅವ್ರ ಸ್ವಂತ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳಿ ಅವ್ರು ಸ್ವಂತ ಜೀವ್ನದ ಮೇಲೆ ಅವ್ರು ನಿಂತ್ಕೊಳ್ಳಿ ಅಂತ ಅವ್ರು ಯೋಚನೆ ಮಾಡ್ತಾರೆ ಆದರೆ ಹೆಣ್ಣು ಮಕ್ಳಿಗೆ ಆಗಲ್ಲ ಅಯ್ಯೋ ಹೆಣ್ಣು ಮಕ್ಕಳನ್ನ ಜಾಸ್ತಿ ದಿನ ಮನೆಯಲ್ಲಿ ಇಸ್ಕೊಳ್ಬಾರ್ದು ನಮಗೆ ನಮ್ಮ ಮಾನ ಮರ್ಯಾದೆ ಮುಖ್ಯ ಅವ್ರ್ಗೆ ಏಜ್ ಬಂತಾ ಮಾಡಿ ಬಿಡಬೇಕು ಅವ್ರ್ನೇತಕ್ಕೆ ಜಾಸ್ತಿ ಓದಿಸ್ಬೇಕು ಅವ್ರನ್ನ ಗಂಡನ ಮನೆಗೆ ಕಳಿಸ್ತೀವಲ್ಲ ಬೇಡ ಅವ್ರ ಗಂಡನ ಮನೇಲಿ ಅವ್ರು ಏನಾರ ಮಾಡ್ಕೊಳ್ಳಿ ನಾವು ನಮ್ಮ ನಮ್ಮ ಏಜ್ ಬಂತಾ ನಾವು ಮದುವೆ ಮಾಡಿ ಬಿಡಬೇಕು ಅವ್ರು ಗಂಡನ ಮನೇಲಿ ಅವರು ಓದಾದ್ರು ಓದ್ಕೊಳ್ಳಿ ಮನೇಲಾದ್ರು ಮಾ ಅಡುಗೆ ಮಾಡ್ಕೊಂಡಿರಲಿ ಹ್ಞೂ ಅನ್ ಅಂದ್ಬಿಟ್ಟು ಹೇಳ್ಬಿಟ್ಟು ಈಗ ಅತಿ ಹೆಚ್ಚು ಜಾಸ್ತಿ ಏನು ಮದುವೆ ಮಾಡೋಕ್ಕೆ ನಿರ್ಧಾರ ಮಾಡಲ್ಲ ಈಗ ಹೆಣ್ಮಕ್ಳನ್ನು ಓದಿಸ್ತಾರೆ ಆಲ್ಮೋಸ್ಟ್ ಎಲ್ಲ ಎಲ್ಲರೂ ಹಾಂ ಹೆಣ್ಮಕ್ಳನ್ನು ಓದಿಸ್ಲೇ ಓದಿಸ್ತಾರೆ ಆದರೆ ಎಲ್ಲ ಓದಿಸಲ್ಲ ಒಬ್ರು ಇದ್ದೇ ಇರ್ತಾರೆ ಒಬ್ಬೊಬ್ಬರು ಮೊದಲು ಏಜ್ ಬರೋಕ್ಕೂ ಮೊದಲೇನೆ ಮಾಡ್ಬಿಡ್ತಿದ್ದರು ಅಯ್ಯೋ ಅವ್ರು ಮೆಚ್ಯೂರ್ಡ್ ಆದ ತಕ್ಷಣ ಮಾಡ್ಬಿಡ್ತಿದ್ರು ಅಯ್ಯೋ ವಯ್ಸಿಗೆ ಬಂದಿದ್ದಾಳೆ ಮಗಳು ಮಡುಕ್ಕೋಬಾರ್ದು ಮನೇಲಿ ಮನೇಲಿ ಮಡಕ್ಕೊಂಡ್ರೆ ನಮಗೆ ಅಪಾಯ ಅಂದ್ಬಿಟ್ಟು ಕದ್ದು ಕದ್ದು ಖಾಲಿ ಮಾಡಿಸ್ಬಿಟ್ಟು ಯಾವಾಗ ಈ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಬಂತೋ ಬಾಲ್ಯ ವಿವಾಹನ ಮಾಡೋದನ್ನ ನಿಲ್ಲಿ ನಿಲ್ಲಿಸ್ಬಿಟ್ರು ಈಗ ಅತಿ ಹೆಚ್ಚು ಎಲ್ಲೋ ಒಂದು ಕಡೆ ಮಾಡ್ಬೋದು ಇಲ್ಲ ಅಂತಲ್ಲ ಈಗೆ ನಾವು ನಮ್ಮೂರು ಪಕ್ಕದಲ್ಲಿ ನಮ್ಮೂರ ಪಕ್ಕ ಪಕ್ಕದಲ್ಲಿ ಗ್ರಾಮದಲ್ಲಿ ಏನು ಮಾಡಿದರೆ ಈ ಒಂದು ಎರ್ಡು ವರ್ಷದಿಂದೆ ಒಂದು ಹುಡ್ಗಿಗೆ ಚಿಕ್ಕ ವಯಸಲ್ಲೆ ಮದುವೆ ಮಾಡ್ತಾಯಿದ್ದಾರೆ ಆ ಮದುವೆ ಮಾಡ್ತಾ ಇರೋದ್ನ ಅಧಿಕಾರಿಗಳು ನಿಲ್ಸೋಕ್ಕೋದಾಗ ಅವ್ರೇನು ಮಾಡಿದರೆ ಎಷ್ಟು ಬುದ್ಧಿವಂತ್ರು ಅಂತಂದ್ರೆ ಎಷ್ಟು ಮುಂದುವರ್ದಿದೆ ಸಮಾಜ ಅಂತಂದ್ರೆ ಹುಡ್ಗ ಹುಡ್ಗಿನೆ ಬೇರೆ ಮಾಡ್ಬಿಟ್ಟಿದ್ದಾರೆ ಹುಡ್ಗ ಹುಡುಗಿನೆ ಮದುವೆ ಆಗಿರೋರೆ ಬೇರೆ ಅಲ್ಲಿ ಯಾರೋ ಅವ್ರ ಅಣ್ಣ ಅತ್ತಿಗೇನೊ ಇಲ್ಲ ಅವ್ರ ಅತ್ತೆ ಮಾವನ್ನೋ ಹಾರ ಹಾಕಿ ನಿಲ್ಲಿಸ್ಬಿಟ್ಟಿದ್ದಾರೆ ಹಾಗೆ ನಾವಲ್ಲಿ ಏನು ಮಾತಡೋಕಾಗಲ್ಲ ಹುಡ್ಗಿ ಹುಡ್ಗಿ ಹುಡ್ಗ ಹುಡ್ಗಿ ಎದುರಿಗಿದ್ರೆ ನಾವು ಮಾತಾಡ್ಬೋದು ಈ ಬಾಲ್ಯ ವಿವಾಹ ತಪ್ಪು ಅಂತ ಹೇಳ್ಬೋದು ಆದರೆ ಅವ್ರ ಹುಡ್ಗ ಹುಡ್ಗಿನೆ ಚೇಂಜ್ ಮಾಡ್ಬಿಟ್ಟಿದ್ದಾರೆ ಅವ್ರು ಅಣ್ಣ ಅತ್ತಿಗೆನೂ ಇಲ್ಲ ಅವ್ರ ಅತ್ತೆ ಮಾವನೋ ಯಾರನ್ನೋ ಬೇರೆಯವ್ರನ್ನ ನಿಲ್ಸಿದ್ದಾರೆ ಆರ ಆಕೆ ಅಂಥ ಸಂದರ್ಭದಲ್ಲಿ ನಾವೇನು ಕೇಳೋಕ್ಕಾಗೋದಿಲ್ಲ ಅದಕ್ಕೆ ನಾವು ಏನು ಮಾಡಿದ್ದೀವಿ ಫಸ್ಟೆ ಮನಸ್ಸೆ ಅದು ನಮ್ಮ ಕಿವಿಗೆ ಬಿದ್ದ ತಕ್ಷಣ ಆ ಸುದ್ದಿ ನಮ್ಮ ಕಿವಿಗೆ ಅವರು ಒಂದು ಅಧಿಕಾರಿಗೆ ಕಿವಿಗಳಿಗೆ ಬಿದ್ದ ತಕ್ಷಣ ಏನು ಮಾಡ್ತಾರೆ ಬಾಲ್ಯ ವಿವಾಹ ಎಲ್ಲಿ ಮಾಡ್ತಾಯಿದ್ದಾರೆ ಅಲ್ಲಿಗೂ ಹೋಗಿ ಇನ್ಫರ್ಮೇಷನ್ ಕೊಟ್ಬಿಡ್ತಾರೆ ನಿಮ್ಮನ್ನ ಜೈಲಿಗೆ ಎಳ್ಕೊ ಹೋಗ್ತೀವಿ ಅಲ್ಲೆಲ್ಲು ಸಿಗಲಿಲ್ಲ ಅಂತಂದ್ರೆ ಇಲ್ಲಿ ಅವರು ಪ್ರೇಗ್ನೆಂಟ್ ಆದಾಗ ಆಸ್ಪತ್ರೆಗೆ ಬರ್ತಾರಲ್ಲ ಆಸ್ಪತ್ರೆಲಿ ಗರ್ಭಿಣಿ ಆಗಿ ಬಂದಾಗ ಆಸ್ಪತ್ರೆಯಲ್ಲಿ ಅವರ ಏಜನ್ನು ಹಿಡಿದು ಅವ್ರನ್ನ ಕೂಡ ಕಂಪ್ಲೇಂಡ್ ಮಾಡ್ತಾರೆ ಆದರೆ ಈಗ ಆಲ್ಮೋಸ್ಟ್ ಯಾರು ಆ ಥರ ಮಾಡೋದಿಲ್ಲ ಯಾರು ಆ ಥರ ಮಾಡೋದಿಲ್ಲ ಎಲ್ಲೋ ಆ ಥರ ಇಲ್ಲ ಈ ಎರ್ಡು ವರ್ಷದಿಂದೆ ನಡೀತಾ ಇದ್ದಿದ್ದಕ್ಕೂ ಈಗ ನಡಿತಾ ಇರೋದಕ್ಕು ಈಗ ಅವರ ಏಜ್ ಬಂತಾ ಹೆಣ್ಣು ಮಕ್ಕಳು ಜಾಸ್ತಿ ಓದೋದು ಬೇಡಪ್ಪ ಏಜ್ ಆಯಿತು ಅವ್ರ ವಯ್ಸು ಬಂತು ಅವ್ರ್ಗೆ ಮದುವೆ ಮಾಡಿ ಬಿಡಬೇಕು ಅವ್ರು ಓದಿ ನಮಗೆ ಸಂಬಳ ತಂದ್ಕೊಡೋದು ಬೇಡ ಅವ್ರು ಬೇರೆ ಕಡೆ ಇದು ಮಾಡಲಿ ಅಂದ್ಬಿಟ್ಟು ಅವರು ಏನು ಮಾಡ್ತಾರೆ ಅಂತಂದ್ರೆ ಎಲ್ಲರೂ ಒಂದೇ ಥರ ಇರಲ್ಲ ಯಾರೋ ಒಬ್ಬೊಬ್ಬರು ಪ್ರೀತಿ ಪ್ರೇಮ ಅಂತ ಇದು ಮಾಡ್ತಾರೆ ಆದರೆ ಈಗ ಈಗ ಅವ್ರನ್ನ ಹೆಣ್ಮಕ್ಳನ್ನು ಓದಿಸೋದು ಇಲ್ಲ ಅವ್ರ್ಗೆ ಏಜ್ ಬಂತಾ ಮದುವೆ ಮಾಡ್ಬಿಡ್ತಾರೆ ಫಸ್ಟು ಮನೆಯವ್ರೂ ನೋಡ್ತಾರೆ ಏಜ್ ಬಂತಾ ಬೇರೆಯವ್ರಿಗೇಳ್ತಾರೆ ನನ್ನ ಮಗಳನ್ನ ಬೇರೆ ಕಡೆ ಮಾಡ್ತೀನಿ ತೋರಿಸ್ತೀನಿ ಅಂತ ಅವ್ರು ಬರ್ತಾರೆ ಅವ್ರು ಬಂದು ಮಾತು ಕತೆ ಆಡ್ತಾರೆ ಮುಂದೆ ಶಾಸ್ತ್ರೀಯ ಸಂಪ್ರದಾಯ ಪ್ರಕಾರ ಶಾಸ್ತ್ರ ಕೇಳ್ತಾರೆ ಶಾಸ್ತ್ರ ಸಂಪ್ರದಾಯ ಆಯ್ತಾ ಶಾಸ್ತ್ರ ಸಂಪ್ರದಾಯದಲ್ಲಿ ಚೆನ್ನಾಗಿ ಬಂತಾ ಹ್ಞೂ ಗಂಡು ಹೆಣ್ಣು ಹೆಸ್ರಿಗೆ ಹೊಂದ್ಕೊಳ್ತಾ ಗಂಡು ಹೆಣ್ಣು ಇಷ್ಟನ ಅಂತ ಕೇಳ್ತಾರೆ ಅವ್ರು ಒಪ್ಕೊಂಡ್ರೆ ಎಣ್ಣೆನ ನಮ್ಮ ತಂದೆ ತಾಯಿ ಇಷ್ಟ ಅಂತ ಹೇಳ್ಬಿಡ್ತಾಳೆ ಈಗ ಅಲ್ಲಿ ಎಲ್ಲ ಇದ್ರಲ್ಲಿ ಎಳಿ ನಡ್ದಿರೋಂಥದ್ದೆ ಹೇಳ್ದಾಗ ಕೇಳ್ತಾರೆ ಎಂಗೇಜ್ಮೆಂಟು ನಿಶ್ಚಿತಾರ್ಥ ಮಾಡ್ತಾರೆ ನಿಶ್ಚಿತಾರ್ಥ ಮಾಡಿದೆ ಇರಲಿ ಮದುವೆ ಮಾಡ್ತಾರೆ ಮದುವೆ ಮಾಡಿದಾಗ ಈಗ ಮೊದ್ಲು ಕರ್ಕೊಂಡೋಗೋದು ಚಿಕ್ಕ ವಯಸ್ಸಲ್ಲಿ ಇಲ್ಲ ಮದುವೆ ಆಗ್ಬಿಡೋದು ಇಲ್ಲ ನಾನು ಅವನೇ ಇಷ್ಟ ಪಡ್ತಾನೆ ಅಂಥೇಳ್ಬಿಟ್ಟು ಅವನ ಮನೇಲೆ ಕೂತ್ಕೊಳ್ಳೋದು ಹಂಗೆ ಮಾಡ್ತಾಯಿದ್ದರು ಈಗ ಆ ಥರ ಇಲ್ಲ ಅನ್ಸುತ್ತೆ ಈಗ ಏನ್ಮಾಡ್ತಾರೆ ಅಂದರೆ ಆ ಥರ ಇದ್ರೂ ಜಾಸ್ತಿ ಜನ ಇರಲ್ಲ ಮನೆಯವ್ರ ಒಪ್ಪಿಗೆ ಅಂತೇನು ಮದುವೆ ಮಾಡ್ಕೊಳ್ಳೋರು ಇರ್ತಾರೆ ಮನೆಯವ್ರು ಒಪ್ಪಿ ಈಗ ಬಾಲ್ಯ ವಿವಾಹ ಮಾಡಲ್ಲ ಬರ್ತಾರೆ ಎರ್ಡು ಮನೆಯವ್ರು ನಿರ್ಧಾರ ಮಾಡ್ತಾರೆ ನಿಶ್ಚಿತಾರ್ಥ ಮಾಡ್ತಾರೆ ನಂತರ ಮದ್ವೆನ ಆಯೋಜಿಸ್ತಾರೆ ಮದ್ವೆಯಲ್ಲಿ ಮದುವೆನ ಮಾಡ್ತಾರೆ ಮೊದಲ ಭೇಟಿಯಲ್ಲಿ ಅವರು ಮಾತಾಡಲ್ಲ ಆಮೇಲೆ ನಿಶ್ಚಿತಾರ್ಥನ ಮಾಡ್ತಾರೆ ಅವ್ರ್ಗೆ ಇವ್ರ್ಗೆ ಒಪ್ಪಿಗೆನ ಕೇಳ್ತಾರೆ ಗಂಡು ಹೆಣ್ಣು ಒಪ್ಪಿಗೆನಾ ಗಂಡು ಹೆಣ್ಣು ಒಪ್ಪಿಗೆ ಕೊಟ್ಟರೆ ನಂತರ ಮದುವೆನ ಅವರು ಮಾಡ್ತಾರೆ ಆದರೆ ನಮ್ಮ ಹಳ್ಳಿಗಳಲ್ಲಿ ನಡ್ಯೋಂಥ ಮದುವೆ ಇದೆ ಜಾಸ್ತಿ ಪ್ರೀತಿ ಪ್ರೇಮ ಈ ಥರ ಇರಲ್ಲ ಏಕೆಂದ್ರೆ ನಾವು ಓದಿಸೋದೆ ಇಲ್ಲ ಅವ್ರ್ಗೆ ಏಜ್ ಬಂತಾ ಮದುವೆ ಮಾಡ್ತೀವಿ ನಾವು ಸಾಕು ಹತ್ತನೇ ಕ್ಲಾಸೇ ಸಾಕಪ್ಪ ಊರು ಪಕ್ಕದಲ್ಲೇ ಹತ್ತನೇ ಕ್ಲಾಸ್ ಇದ್ದರೂ ಸಾಕಪ್ಪ ಅವ್ರಿಗೆ ಬೇಡ ಅದು ಸೆಕೆಂಡ್ ಪಿ ಯುನೂ ಹತ್ರದಲ್ಲೇ ಇದ್ದರೆ ಓ ಸಾಕಪ್ಪ ಇಷ್ಟೇ ನನ್ನ ಮಗಳು ಬೇರೆ ಕಡೆ ಹೋಗೋದು ಬೇಡ ಬಸ್ಸಲ್ಲೆಲ್ಲ ಟ್ರಾವ್ ಹೋಗೋದು ಬೇಡ ಬಸ್ಸಲ್ಲೆಲ್ಲ ಹೋಗಿ ಬೇಕಾಗಿ ಬೇಕಾಗಿಲ್ಲ ನನ್ನ ಮಗಳು ಹತ್ನೇ ಕ್ಲಾಸ್ ಓದಿದ್ದಾಳೆ ಸಾಕು ಮನೆಯಲ್ಲೆ ಇರಲಿ ನಾನು ಅವ್ಳ ವಯ್ಸು ಬಂತಾ ಮದುವೆ ಮಾಡ್ತೀವಿ ಅವ್ರ್ಗೆ ವಯಸ್ಸಾಯ್ತಾ ಮದುವೆ ಮಾಡ್ತೀವಿ ಅಂತ ಮನೆಯಲ್ಲೆ ಇರ್ಸ್ಕೊಳ್ತಾರೆ ನಮ್ಮ ಹಳ್ಳಿ ಕಡೆಯಲ್ಲಿ ಮೊದಲೆಲ್ಲ ಬಾಲ್ಯ ವಿವಾಹ ಅತಿ ಹೆಚ್ಚು ನಡಿತಾ ಇತ್ತು ಯಾವುದೋ ಒಂದು ದೇವಸ್ಥಾನ್ದಲ್ಲಿ ಒಂದು ತಾಳಿ ಕಟ್ಸ್ಕೊಂಡ್ಬಂದು ಬಿಡ್ತಿದ್ದರು ಯಾವುದೋ ಒಂದು ಊರಿಗೋಗಿ ಎಲ್ಲೋ ತಾಳಿ ಕಟ್ಸ್ಕೊಂಡ್ಬಂದು ಗಂಡು ಎಣ್ಣೆ ಬೇರೆ ಇದ್ಮಾಡ್ಬಿಡ್ತಿದ್ದರು ಹಂಗೆ ಎರ್ಡು ವರ್ಷದಿಂದಲೇ ಹೇಳಿದ್ನಲ್ಲ ಯಾರೋ ಅವರ ಅಣ್ಣ ಅತ್ತಿಗೆನ ನಿಲ್ಲಿಸಿದ್ರು ಅಷ್ಟು ಚೌಲ್ಟ್ರಿಗೋಗೊ ತನಕ ಹೋಗಿ ಇನ್ಫರ್ಮೇಷನ್ ಮುಟ್ಟೋ ತನಕ ಅವ್ರ ಅಣ್ಣ ಅತ್ತಿಗೇನ ನಿಲ್ಲಿಸ್ಬಿಟ್ಟಿದ್ರು ಆಗ ನಾವೇನೆ ಕೇಳೋಕಾಗ್ಲಿಲ್ಲ ನಾವು ಕೇಳೋಕಾಗದೇ ಇಲ್ಲ ಏನು ಕೇಳೋಕಾಗುತ್ತೆ ನಮ್ಮೂರಲ್ಲಿ ಏ ಒಂದು ಹುಡುಗಿಗೆ ಯಾರೊ ಇಷ್ಟ ಪಟ್ಟು ಹಾಗೆ ಹೀಗೆ ಅವ್ಳು ಏಳ್ನೇ ಕ್ಲಾಸ್ ಅಷ್ಟೇ ತುಂಬ ಚಿಕ್ಕ ವಯಸ್ಸು ಏನು ಅರಿಯದೇ ಇರೋ ಬುದ್ಧಿ ಯಾರೋ ನಾನು ಇಷ್ಟ ಪಟ್ಟೆ ಹಾಗೆ ಹೀಗೆ ಅಂದ್ಕೊಂಡು ಥೂ ಅವರು ಅವನು ಮನೆಗೆ ಬಂದ್ಬಿಟ್ಟಿದ್ದ ಕರ್ಕೊಂಡು ಹೊರ್ಟೋಯ್ತೀನಿ ನಾನು ಅವ್ಳನ್ನೇ ಮಾಡ್ಕೊಳ್ತೀನಿ ಅವಳು ನನ್ನ ಇಷ್ಟ ಪಡ್ತವ್ಳೆ ಅಂತ ಅವ್ರ ಮನೇವ್ರು ಏನ್ಮಾಡೋದ್ರು ಅಂದರೆ ಎರ್ಡು ವರ್ಷದಿಂದೆ ನೋಡಿದ್ರು ಅವ್ಳನ್ನ ಬೇರೆ ಆ ಸ್ಕೂಲಿಂದ ಬೇರೆ ಸ್ಕೂಲಿಗೆ ಸೇರ್ಸಿದ್ರು ಆ ಸ್ಕೂಲಲ್ಲೂ ಅವ್ಳು ನೆಟ್ಟಗಾಗಿರಲಿಲ್ಲ ಅವ್ನು ಜೊತೇಲಿ ಮಾತಾಡೋದು ಬೇರೆವ್ರ ಫೋನಲ್ಲಿ ಈಸ್ಕೊ ಮಾತಾಡೋದು ಕದ್ದು ಮಾತಾಡೋದು ಬೇರೆವ್ರ ಫೋನಲ್ಲಿ ಮಾತಾಡೋದು ಈ ಥರ ಮಾಡ್ತಾಯಿದ್ದಳು ಅದಕ್ಕೆ ಅವ್ರೇನ್ಮಾಡಿದ್ರು ಸ್ಕೂಲ್ ಬಿಡ್ಸ್ಬಿಟ್ಟು ಮನೆಯಲ್ಲಿ ಒಂದು ಆರು ತಿಂಗ್ಳು ಇರಿಸಿದ್ರು ಅಷ್ಟೇ ಆಮೇಲೆ ಅವ್ರು ಅಮ್ಮನ ತಮ್ಮನಿಗೆ ಮದುವೆನ ಕದ್ದು ಮಾಡಿಬಿಟ್ರು ಯಾರೋ ಒಂದು ಒಂದು ಜನಕ್ಕೂ ಗೊತಾಗಲಿಲ್ಲ ಮಾಡೇ ಬಿಟ್ಟರು ಆ ಥರ ಯಾಕೇಂತಂದ್ರೆ ಮಕ್ಕಳು ತಪ್ಪು ಮಾಡ್ತಾಯಿದ್ದಾರೆ ನಮ್ಮ ಕೈಯ್ಯಲ್ಲಿ ನೋಡೋಕಾಗಲ್ಲ ಮಾನ ಮರ್ಯಾದೆ ಕಳೆದಾಕ್ಬಿಡ್ತಾರೆ ಅಂತ ಮಾಡ್ಬಿಡ್ತಾರೆ ಆದರೆ ಮಕ್ಕಳು ನಯವಾಗಿದ್ದರೆ ಅವ್ರೇನು ಮಾಡ್ತಾರೆ ಏಜ್ ಏಜ್ ಬಂತಾ ಓ ಒಳ್ಳೆ ಮನೆ ನೋಡಿದ್ವಿ ಓ ಅವರು ಸುಮಾರಾಗಿದ್ದಾರೆ ಅವ್ರ ಹತ್ರ ಹಣ ಆಸ್ತಿ ನಮ್ಮಕ್ಕಳು ನಮ್ಮ ರೀತಿ ಬಡತನದಲ್ಲಿ ಬೇಯೋದು ಬೇಡ ಅಂದ್ಬಿಟ್ಟು ಅವರು ಮಾಡ್ತಾರೆ ಮಕ್ಳಿಗೆ ಆಗ ನಿರ್ ದೊಡ್ಡವರು ನಿರ್ಧಾರ ಮಾಡಿ ನಿಶ್ಚಿತಾರ್ಥ ಮಾಡಿ ಮತ್ತೆ ಮದುವೆ ಮಾಡ್ತಾರೆ ಅದರಿಂದ ನಮ್ಮ ಹಳ್ಳಿ ಸೈಡೆಲ್ಲ ಈ ಥರ ಜಾಸ್ತಿ ನಡೆಯೋದಿಲ್ಲ ಈಗ ಎಲ್ಲ ಮನೇಲಿ ಒಪ್ಪೇ ಮಾಡೋದು ಆದ್ದರಿಂದ ವಿವಾಹಗಳನ್ನು ಮನೆಯಲ್ಲೇ ಎರಡು ಮನೆತನದವರು ಕೂತು ಮಾತಾಡಿ ನಿರ್ಧರಿಸಿ ಆಮೇಲೆ ಅವರು ಮದ್ವೆಯನ್ನ ಆಯೋಜಿಸ್ತಾರೆ